ಮಳೆಗಾಲದಲ್ಲಿ ಇದು ಭತ್ತ ಬಿತ್ತೇವೆ ಸೊ ಅದು ಗಿಡ ಆಗಿ ದೊಡ್ಡದಾಗ್ತದೆ ಸೊ ನಾವು ಅದಕ್ಕೆ ಆವಾಗ ನೀರು ಬಿಡಬೇಕಂತ ಇಲ್ಲ ಮಳೆಯ ನೀರೇ ಸಾಕಾಗ್ತದೆ ಕ್ರಮೇಣ ಅದು ಬೆಳೆದು ಪೈರೆಲ್ಲ ಬರ್ತದೆ ಆವಾಗ ನಮಗೆ ಅದರಲ್ಲಿ ಭತ್ತ ಎಲ್ಲ ಸಿಕ್ತದೆ ಮತ್ತು ಚಳಿಗಾಲದಲ್ಲಿ ಗಿಡಗಳು ಅಂದರೆ ಮಾವಿನ ಮರ ಇದು ಹಲಸಿನಣ್ಣು ಆವಾಗ ಅದು ಹೂ ಬಿಡ್ತದೆ ಹೂ ಬಿಟ್ಟು ಅದರಲ್ಲಿ ಮತ್ತೆ ಕಾಯಿಯಾಗಿ ಅದು ಮತ್ತೆ ಹಣ್ಣಾಗ್ತದೆ ಅದು ನಮಗೆ ಯೂಸಾಗ್ತದೆ ಮತ್ತು ಇನ್ನು ಬೇಸಿಗ್ಕಾಲ ಬೇಸಿಗ್ಕಾಲ ಅಂದರೆ ಆವಾಗ ನಾವು ಈ ಗಿಡಗಳಿಗೆ ಬೇಕಾದಷ್ಟು ನೀರನ್ನು ಹಾಕಬೇಕಾಗ್ತದೆ ಬೆಳಿಗ್ಗೆ ಮತ್ತು ಸಾಯಂಕಾಲ ನಾವು ನೀರು ಹಾಕಿದರೇನೇ ಗಿಡಗಳೆಲ್ಲ ಬೆಳೆಯುತ್ತೆ ಆ ಟೈಮಲ್ಲಿ ನಮಗೆ ಈ ತರ್ಕಾರಿಗಳು ಜಾಸ್ತಿ ನಮಗೆ ಬೆಳೆಸಬೇಕಾಗ್ತದೆ ಸೊ ಮಳೆಗಾಲದಲ್ಲಾದರೆ ಕೆಲವೊಂದು ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗ್ತದೆ ಹಾಳಾಗ್ತದೆ ಆದರೆ ಬೇಸಿಗೆ ಚಳಿಗಾಲದಲ್ಲಿ ಹಾಗಲ್ಲ ನಾವು ಎಷ್ಟು ನೀರು ಎಷ್ಟು ನೀರು ಹಾಕ್ತೇವೋ ಅಷ್ಟು ನಮಗೆ ಒಳ್ಳೆಯದು ಅಂದರೆ ನಮಗೆ ಇದು ಮಾವು ಹಲಸಿನ ಹಣ್ಣು ಮತ್ತು ತರಕಾರಿ ಎಲ್ಲ ತುಂಬ ಸಿಗುತ್ತೆ ನಮಗೆ ಹೀಗೆ ನಾವು ಅಷ್ಟು ಕಾಳಜಿವಹಿಸ್ತೇವೆ ಈ ಮೂರು ಕಾಲದಲ್ಲಿ